ಮೊದಲು ನಾವು ತಲೆನೋವು ಬಂದಾಗ ಒಂದು ಆಫ್ ಆ್ಯನ್ ಅವರು ರೆಸ್ಟ್ ತಗೊಳ್ಬೇಕಾಗಿತ್ತಾ ಆಫ್ ಆ್ಯನ್ ಹವರು ಚೆನ್ನಾಗಿ ನಿದ್ದೆ ಮಾಡಬೇಕು ಆವಾಗ ಆವಾಗ ತಲೆ ನೋವು ಏನಾದ್ರೂ ಹೋಗ್ಲಿಲ್ಲ ಅಂದಾಗ ಅಮ್ಮನ ನಾಮ ಇದು ಮಾಡಿಕೊಡು ಕಷಾಯನ ತಲೆನೋವಿಗೆ ಅಂತ ಕೇಳಿದಾಗ ಅಮ್ಮ ಕಷಾಯವೂ ನಮಗೆ ಮಾಡ್ಕೊಡ್ತಾರೆ ಆ ಕಷಾಯಕ್ಕೆ ಬೆಲ್ಲ ಶುಂಠಿ ಎಲ್ಲನೂ ಜಪ್ಪಿ ಬಿಟ್ಟು ಬಿಸಿನೀರಿಗೆ ಹಾಕಿ ಮಳ್ಳಿಸಿ ಚೆನ್ನಾಗಿ ಕುದಿಸಿ ಅದನ್ನು ಆರಿಸ್ಬಿಟ್ಟು ಕುಡಿಯೋದು ನೆಕ್ಸ್ಟು ಅದನ್ನು ಕುಡಿದಾದ್ಮೇಲೆ ರೆಸ್ಟ್ ತಗೊಳ್ಬೇಕು ಒಂದು ಆಫ್ ಆ್ಯನ್ ಅವರು ಆಮೇಲೆ ಆವಾಗ ವಾಸಿ ಆಗಲಿಲ್ಲಂದಾಗ ತಲೆನೋವು ಬಿಸಿನೀರಿಗೆ ವಿಕ್ಸ್ನಾ ಒಂದು ಸ್ಪೂನ್ ಹಾಕ್ಕೊಂಡು ಅದ್ರನ್ನು ಆವಿ ತಗೊಳ್ಬೇಕು ಆವಾಗ ಅದು ರಿಲೀಫ್ ಕೊಡುತ್ತೆ ನಮಗೆ ಆಮೇಲೆ ನಮ್ಮ ಹಳ್ಳಿಲಿ ಜನಗಳು ತಲೆನೋವು ಬಂದಾಗ ಸ್ವಲ್ಪ ಜನ ನಾಟಿ ಔಷಧಿನ ತಗೊಳ್ತಾರೆ ಆವಾಗ ಅದು ಹುಷಾರಾಗುತ್ತೆ ಇನ್ನೂ ಸ್ವಲ್ಪ ಜನ ಆಸ್ಪಿಟಲ್ಗೋಗ್ತಾರೆ ಜಾಸ್ತಿ ಬಂದಾಗ ಆಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ ನಾವು ಆಮೇಲೆ ಒಂದ್ಸಲ ಏನಾಗಿಬಿಟ್ಟಿತ್ತು ಅಂದರೆ ಸ್ಪೋರ್ಟ್ಸ್ ಇತ್ತು ನಮಗೆ ಆವಾಗ ತಲೆನೋವು ಬಂದ್ಬಿಟ್ಟಿತ್ತು ಎಲ್ಲ ಸ್ಪೋರ್ಟ್ಸಿಗೆ ಹೊರ್ಟೋಗ್ಬಿಟ್ಟಿದ್ರು ಆವಾಗ ಆಟಾಡೋಕ್ಕೆ ಆಗಲಿಲ್ಲ ಆವಾಗ ಫುಲ್ಲು ಬೇಜಾರಾಯಿತು ಇನ್ನೊಂದಿನ ಮದುವೆ ಇತ್ತು ನಮ್ಮ ಅಕ್ಕಂದು ಆವಾಗ ಆವಾಗ ಮದುವೇಲಿ ಓಡಾಡಬೇಕಲ್ಲ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ತಲೆನೋವು ಫುಲ್ಲು ಎಲ್ಲ ಓಡಾಡ್ತಾ ಇದ್ದಾರೆ ನಾವು ಓಡಾಡ್ತಲೇ ಇರಲಿಲ್ಲ ಆವಾಗ ಬೇಜಾರಾಗ್ತಾ ಇತ್ತು ಆಮೇಲೆ ತಲೆನೋವು ಬಂದಾಗ ಚೆನ್ನಾಗಿ ಎಣ್ಣೆನ ಕಾಯಿಸ್ಬಿಟ್ಟು ಕೊಬ್ಬರಿ ಎಣ್ಣೇನ ಚೆನ್ನಾಗೆ ಕಾಯಿಸ್ಬಿಟ್ಟು ಯಾರ ಕೈಯ್ಯಲ್ಲಾದ್ರೂ ಮಸಾಜ್ ಮಾಡಿ ಮಸಾಜ್ನ ಚೆನ್ನಾಗಿ ತಲೆಯನ್ನೆಲ್ಲ ಮಸಾಜ್ ಮಾಡಿಕೊಂಡು ಮಲಗ್ಬೇಕು ಆವಾಗ ತಲೆನೋವು ಕಮ್ಮಿ ಆಗುತ್ತೆ ಆಮೇಲೆ ಆಮೇಲೆ ಇನ್ನೇನಪ್ಪಾ ಅಂತ ಅಂದರೆ ಬೇರೆ ಬೇರೆ ಕಷಾಯಗಳು ಮಾಡ್ಕೊಂಡು ಮಾಡ್ಕೊಂಡು ಕುಡಿಬೇಕು ಶುಂಠಿ ತುಳಸಿ ಎಲೆ ಆಮೇಲೆ ಇನ್ನೂ ಬೇರೆ ಬೇರೆ ಥರ ಸೊಪ್ಪುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಕುಡಿದ್ರೆ ಅದೂ ಸಹ ವಾಸಿಯಾಗುತ್ತೆ ಆಮೇಲೆ ಟಿವಿಲಿ ಬರೋ ಇದನ್ನೆಲ್ಲ ಅಂದರೆ ವಿಕ್ಸು ವಿಕ್ಸ್ ವ್ಯಾಪರು ವ್ಯಾ ವಿಕ್ಸ್ ವ್ಯಾಪೋರಬ್ ಈ ಥರದ್ದನ್ನೆಲ್ಲ ತಗೊಂಡು ಹಚ್ಚಿಕೊಂಡ್ರೆ ತಲೆನೋವು ವಾಸಿ ಆಗುತ್ತೆ ಆಮೇಲೆ ಯಾಕೀ ಥರ ತಲೆನೋವು ಬರುತ್ತೆ ಅಂದರೆ ನಾವು ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ತಲೆನೋವು ಬರುತ್ತೆ ಅಂದರೆ ಬಿಸಿಲಲ್ಲಿ ಜಾಸ್ತಿ ಓಡಾಡಿದಾಗ ಅದಕ್ಕೆ ನಾವು ಬಂದು ಮನೇಲಿ ಫಸ್ಟು ರೆಸ್ಟ್ ಮಾಡಬೇಕು ಮನುಷ್ಯನಿಗೆ ರೆಸ್ಟು ಬೇಕಾಗುತ್ತೆ